ಹಲೋ ಹಲೋ ಹೇಳಿ ಯಾರು ಹಾಂ ಹಾಂ ಹೇಳಿ ಮಂಜು ಹಾಂ ಮಂಜು ಅವರೇ ನಮಸ್ತೆ ಆರಾಮಾ ರಿ ಹಾಂ ಅಪ್ಪ ಆರಾಮ ರೀ ಹೇಳಿ ರೀ ಏನು ಇವತ್ತು ವಿಶೇಷ ಫೋನ್ ಮಾಡಿದ್ದು ನಾನು ಈಗ ಕೊಪ್ಪಳಗನೇ ಇದೀನಿ ನೋಡಪ್ಪ ನೀವು ಹಾಂ ಹಾಂ ಸಿಕ್ತಾವಲ್ಲೆ ಯೆ ನಿಮ್ಗೆ ಎಷ್ಟ್ರಾಗ ಬೇಕು ಹೌದಾ ತರ್ಟಿ ಫೋರ್ಟಿ ಎಲ್ಲ ಸಿಗುತ್ತೆ ಬಟ್ ಆ ಇಲ್ಲಿನ ಎಟ್ ಪ್ರೆಸೆಂಟ್ ರೇಟ್ ನಡಿತಿರೋ ಹದಿನೈದು ಲಕ್ಷ ನಡಿತಾಯಿದೆ ನೋಡಪ್ಪ ನೀ ಮೊದ್ಲಾದ್ರೆ ಒಂದು ಎರಡು ಮೂರು ವರ್ಷ ಮುಂಚೆ ಆರೆ ಹೇಳಿದ್ದರೆ ಆವಾಗ ಕಡಿಮೆ ರೇಟಿಂದು ನೀನು ಹೇಳ್ದಂಗೆ ಸಿಕ್ಕಿರೋದ್ ಇವಾಗೆಲ್ಲ ಫುಲ್ ಡಿಮಾಂಡ್ ಆಗ್ಬಿಟೈತಿ ಅದರಾಗ ಮ ಗವಿಮಠ ಬೇರೆ ಹತ್ತಿರ ಐತೆ ಇಲ್ಲಿ ಸೊ ಹಾಗಾಗಿ ಹದಿನೈದು ಲಕ್ಷ ನೋಡಪ್ಪ ರೇಟ್ ಅಂದರೆ ಹಾಂ ಏ ಹಾಂ ಎಲ್ಲ ಮಸ್ತ್ ತರ್ಟಿ ಫೋರ್ಟಿ ಸೈಟ ಇದು ಫಾಮ್ ನಂಬರ್ ತ್ರೀ ಅಪ್ರೂವಲ್ ಆಗಿದ್ದು ಇದೆ ಓಕೆನ ನೀಯರ್ಬೈ ಹಿಂದುಗಡೆನು ಮನೆ ಹತ್ತಿರನೆ ಪಾರ್ಕಿದೆ ಎಮ್ಟಿ ಸ್ಪೇಸು ಸೊ ಯಾರದ್ದು ಡಿಸ್ಟಬೆನ್ಸ್ ಇಲ್ಲ ಅಲ್ಮೋಸ್ಟ ಓಕೆನ ಎಲ್ಲ ಫುಲ್ ಸಿಮೆಂಟ್ ರೋಡು ಎಲ್ಲ ಆಗಿದೆ ಹಾಂ ಸಿ ಸಿ ರೋಡು ಸೊ ಪ್ರತಿಯೊಂದೂ ಫೆಸಿಲಿಟಿಸ್ ಎಲ್ಲ ಅವೈಲೇಬಲ್ ಇದೆ ನಿಯರ್ಬೈ ಕೂಡ ಈ ಕಡೆ ಡಿ ಸಿ ಆಫೀಸ್ ಕೂಡ ಒಂದು ಕಿಲೋಮೀಟರ್ ಐತೆ ಮತ್ತು ಈ ಕಡೆ ಆದರೆ ಆ ಬಸ್ಸಾ ಇದು ಗಂಜ್ ಸರ್ಕಲು ಹತ್ತಿರ ಒಂದು ಕಿಲೋಮೀಟ್ರು ಹಾಂ ನನ್ನ ನನಗೆ ಗೊತ್ತಿರೊರೊಬ್ಬರು ಬ್ರೋಕರ್ ಇದಾರೆ ಅವರು ಅವ್ರನ್ನಾರೂ ಕಾಂಟಾಕ್ಟ್ ಮಾಡ್ತಿನಿ ಇಲ್ಲ ಅಂದರೆ ಡೈರೆಕ್ಟ್ ಓನ ಹತ್ರನೆ ಮಾತಾಡಿಸಿ ನಿಮಗೆ ಡೀಲ್ ಮಾಡ್ಸಿ ಕೊಡ್ತಿನಿ ಓಕೆನ ಎಷ್ಟ್ರದ್ದು ಬೇಕು ನೀ ಅಂದು ಎಷ್ಟ್ರದ್ದು ಅಂದೆ ನಿನ್ನದು ನಿನ್ನ ಬಜೆಟ್ ಎಷ್ಟು ಅಂದೆ ಲಾಶ್ಟ್ ರೇಟ್ ಟ್ವಲ್ ಲ್ಯಾಕಾ ಓಕೆ ಓಕೆ ಸರಿ ಅವ್ರ ಜೊತೆ ಮಾತಾಡ್ತೀನಿ ಹಾಂ ಸರಿ ಓಕೆ ಹಾಂ ಓಕೆ ಬಯ್ ಓಕೆ ನಾಳೆ ಸಿಗ್ತೇನೆ ಒಂದು ಸಾರಿ ಬಂದು ಡೈರೆಕ್ಟ್ ಅವ್ರು ಓನರ್ ಹತ್ರನೆ ಮಾತಾಡ್ತೀನಿ ಓಕೆನ ಓಕೆ ಓಕೆ ಓಕೆ ಬಾಯ್